ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಗ್ಯಾಸ್ ನಾನು ಗ್ಯಾಸ್ ಅಂತಂದರೆ ತುಂಬ ಭಯಪಡ್ತೀನಿ ಯಾಕಂತಂದರೆ ಗ್ಯಾಸ್ ಯಾವಾಗ ಬ್ಲ್ಯಾಸ್ಟ್ ಆಗುತ್ತೆ ಸ್ಮೆಲ್ ಬಂದ್ಬಿಡುತ್ತೇ ನನಗೆ ಗ್ಯಾಸ್ ಸ್ಮೆಲ್ ಅಂತಂದ್ರೆ ಆಗಲ್ಲ ಯಾಕಂದರೆ ಗ್ಯಾಸ್ ಯಾವಾಗ ಬ್ಲ್ಯಾಸ್ಟ್ ಆಗ್ತಿರುತ್ತೋ ಅಂತ ನಾನು ಕಾಯ್ತಾಯಿರ್ತೀನಿ ನಾನು ಒಂದಿನ ಹೀಗೇ ನನ್ನ ಮನೆ ಗ್ಯಾಸ್ ಆನ್ ಮಾಡಿಬಿಟ್ಟಿದಿನಿ ನನಗೆ ತುಂಬ ಭಯ ಆಗೋಗಿತ್ತು ಎಲ್ಲಿ ಗ್ಯಾಸು ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಅನ್ಕೊಂಬಿಟ್ಟಿದ್ದೆ ಆದರೆ ಥ್ಯಾಂಕ್ ಗಾಡ್ ಗ್ಯಾಸು ನಾನು ಹೋಗಿ ಆಫ್ ಮಾಡಿದೆ ಆದರೆ ನನ್ಗೆ ತುಂಬ ಭಯ ಆಗಿಬಿಟ್ಟಿತ್ತು ಗ್ಯಾಸು ಯಾಕೆ ಇಷ್ಟೊಂದು ಗ್ಯಾಸು ಇಷ್ಟೊಂದು ನೆಗೆಟಿವ್ ಆಗಿದ್ರು ಯಾಕೆ ಎಲ್ರೂ ಯೂಸ್ ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ ಯಾಕಂದರೆ ಅಡಿಗೆ ಮಾಡ್ಕೊಳೊದಕ್ಕಾದ್ರೂ ಗ್ಯಾಸ್ ಯೂಸ್ ಮಾಡ್ಬೋದು ಆದರೆ ತುಂಬ ಎಫೆಕ್ಟಿವ್ ಆಗಿರೋದರಿಂದ ತುಂಬ ನೆಗೆಟಿವ್ ಥಾಟ್ಸು ಅದರಿಂದ ಬರುತ್ತೆ ನಮಗೆ ಯಾಕಂದರೆ ಗ್ಯಾಸ್ ಅಂದರೆ ಒಂದು ಸಾಮಾನ್ಯ ಪದಾರ್ಥ ಅಲ್ಲ ಗ್ಯಾಸ್ ಏನಾದರೂ ಒಂದು ಸತಿ ಬ್ಲ್ಯಾಸ್ಟ್ ಆಯಿತು ಅಂದರೆ ಮೂರು ಮನೆಗೆ ಕೇಳಿಸುತ್ತೆ ಮೂರು ಮನೇನೂ ಬ್ಲ್ಯಾಸ್ಟ್ ಆಗೋ ಥರ ಸೌಂಡ್ ಕೇಳಿಸುತ್ತೆ ಮತ್ತು ಮನೆಯಿಂದ ಹೊಗೆ ಬರೋದಕ್ ಸ್ಟಾರ್ಟ್ ಆಗುತ್ತೆ ನನ್ಗೆ ಅದರಿಂದ ತುಂಬ ಭಯ ಇದೆ ನಾನು ತುಂಬ ನ್ಯೂಸ್ ಚಾನೆಲ್ಸಲ್ಲಿ ನೋಡಿದೀನಿ ಟಿ ವಿ ನೈನ್ ಆಗಿರ್ಬಹುದು ಹಾಗೆ ಸುವರ್ಣ ನ್ಯೂಸ್ ಆಗಿರ್ಬಹುದು ಎಲ್ಲ ನ್ಯೂಸ್ ಚಾನಲ್ನು ನಾನು ಕೇಳಿದೀನಿ ನನಗೆ ತುಂಬ ನ್ಯೂಸ್ ಚಾನಲ್ ಕೇಳಿದ್ದೀನಲ್ಲ ಅದರಿಂದ ನನಗೆ ನೆಗೆಟಿವ್ ಅಂತ ಬಂದಿರೋದು ಅಂತಂದರೆ ಗ್ಯಾಸ್ ಬಗ್ಗೆ ಗ್ಯಾಸು ಬ್ಲ್ಯಾಸ್ಟಾಗಿ ಒಂದು ಮೂರು ನಾಲ್ಕು ಮನೆಗೆ ಹಾನಿಯಾಗಿದೆ ಅಂತ ಬಂದಿದೆ ಒಂದು ಮನೆಯಲ್ಲಿ ಗ್ಯಾಸ್ ಬ್ಲ್ಯಾಸ್ಟಾದರೆ ಆ ಮನೆ ಫುಲ್ ಸುಟ್ಟೋಯಿತು ಅಂತ ಬಂದಿದೆ ಸಾಮಾನ್ಯ ವಿಷಯನೇ ಅಲ್ಲ ಗ್ಯಾಸು ಅಂತ ಅಂತಂದರೆ ಗ್ಯಾಸು ತುಂಬ ಎಫೆಕ್ಟಿವಾಗಿ ವರ್ಕ್ ಮಾಡುತ್ತೆ ಹಾಗೆ ಇಂಟಲಿಜೆಂಟಾಗಿ ವರ್ಕ್ ಮಾಡುತ್ತೆ ಕುಕ್ ಮಾಡೋದಕ್ಕೆ ವೆರಿ ಈಸಿ ಆಗ್ಬೋದು ಆದರೆ ಗ್ಯಾಸಿಂದ ನಮಗೆ ನೆಗೆಟಿವ್ ಏನು ಥಾಟ್ಸ್ ಬರ್ಬಹುದು ಅಥ್ವಾ ನೆಗೆಟಿವ್ ಆಗಿ ನಾವು ಹೇಗೆ ಮಾತಾಡ್ಬೋದು ಹೀಗೇ ನಾನು ಗ್ಯಾಸ್ ಬಗ್ಗೆ ನಾನು ಮಾತಾಡಿಕೊಂಡು ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಚಿಕ್ಕಮ್ಮನ ಮನೆ ಗೃಹಪ್ರವೇಶ ಇತ್ತು ಗೃಹಪ್ರವೇಶದಲ್ಲಿ ಗ್ಯಾಸ್ ತಂದಿಡಬೇಕಾದ್ರೆ ಗ್ಯಾಸ್ ಲೀಕ್ ಆಗೋಯಿತು ತಕ್ಷಣ ಅದನ್ನು ಆಚೆ ತಗೊಂಡೋಗಿ ದೂರದಲ್ಲಿ ಅಂದರೆ ಮನೆ ಪಕ್ಕ ಖಾಲಿ ಸೈಟಿತ್ತು ಅಲ್ಲಿ ನಾವು ಬಿಸಾಕಿಬಿಟ್ವಿ ಅದು ಫುಲ್ ಬ್ಲ್ಯಾಸ್ಟ್ ಆಗೋಯಿತು ಆ ಖಾಲಿ ಸೈಟು ಎರಡು ಮೂರು ಮನೆ ಕಟ್ಬೋದಿತ್ತು ಅಷ್ಟು ಫುಲ್ ಬ್ಲ್ಯಾಸ್ಟ್ ಆಗೋಯ್ತದು ನನಗೆ ಅವಾಗಿಂದ ಭಯ ಮೊದ್ಲಿಂದ ನನಗೆ ಭಯ ಇತ್ತು ಆದರೆ ಅದನ್ನು ನೋಡ್ಮೇಲಂತೂ ಫುಲ್ ಭಯ ಆಗಿದೆ ಗ್ಯಾಸ್ ಲೀಕಾದರೆ ಯಾಕೆ ಎಲ್ಲರೂ ಈ ಥರ ಹೆದರ್ಕೊಳ್ತಾರೆ ಅಂತ ನನಗಂತು ಗೊತ್ತಿಲ್ಲ ಯಾಕೆ ಅಂತಾ ನನಗೆ ಗೊತ್ತಿಲ್ಲ ಗ್ಯಾಸ್ ಅಂತಂದರೆ ನನಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ ಗ್ಯಾಸು ನನಗೆ ತುಂಬ ಅಂದರೆ ತುಂಬ ಭಯ ಕೊಟ್ಟಿದೆ ಯಾಕಂದರೆ ನಮ್ಮಮನೇಯಲ್ಲೂ ನಾನು ಗ್ಯಾಸ್ ಯೂಸ್ ಮಾಡ್ತೀನಿ ಗ್ಯಾಸು ಇತ್ತೀಚಿನ ಕಾಲದಲ್ಲಿ ಯೂಸ್ ಮಾಡೋರು ಯಾರು ಇಲ್ಲ ಹಾಗಂತ ಅದರಲ್ಲಿ ನೆಗೆಟಿವಾಗಿ ಏನು ಬರೋದೇ ಇಲ್ವ ಅಂತ ಕೇಳಿದ್ರೆ ಬಂದೇ ಬರುತ್ತೆ ಯಾಕಂತಂದರೆ ಗ್ಯಾಸು ನಾವು ಎಷ್ಟು ಅದಕ್ಕೆ ನೀಟಾಗಿ ನೋಡಿಕೊಳ್ತಿವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ನೋಡ್ಕೊಳ್ಳಾರದೆ ಗ್ಯಾಸನೆಲ್ಲ ಏನಾದರು ಬೀಳಿಸ್ಬಿಟ್ರೆ ಗ್ಯಾಸ್ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮನೇಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವ್ರೆಲ್ಲ ಕೆಲಸಕ್ಕೋದ್ರೆ ಮಕ್ಳು ಮಾತ್ರ ಮನೇಲಿರ್ತಾರೆ ಗ್ಯಾಸನ್ನು ನಾವು ನೀಟಾಗಿ ಲಾಕ್ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಹಾನಿ ಮಾಡೋದು ಮಾತ್ರ ಅಲ್ಲದೆ ನಮ್ಮಮನೇನು ನಾವು ಕಳ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲ ನಾವು ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನನಗೆ ಇಷ್ಟ ಆಗೋ ಪ್ರಕಾರ ಗ್ಯಾಸ್ನ ಕಡಿಮೆ ಯೂಸ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಗ್ಯಾಸು ಒಂದು ಸಾಮಾನ್ಯ ವಿಷಯಾನೇ ಅಲ್ಲ ಗ್ಯಾಸ್ ಅಂತ ಅಂದರೆ ನನಗೆ ಎಷ್ಟು ಭಯ ಆಗುತ್ತೆ ಅಂದರೆ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ನಡೆದಿರೋ ಇನ್ಸಿಡೆಂಟು ಗೃಹಪ್ರವೇಶಕ್ಕೆ ಅಂದರೆ ಮನೆ ಹೊಸ್ದಾಗಿ ಕಟ್ತಾಯಿದಿದ್ದು ಅಲ್ಲಿ ಬ್ಲ್ಯಾಸ್ಟಾಯಿತು ಅಂತಂದರೆ ಗ್ಯಾಸ್ ಹೇಗೆ ಬ್ಲ್ಯಾಸ್ಟ್ ಆಗುತ್ತೆ ನನ್ಗೆ ಇದ್ರ ಬಗ್ಗೆ ಏನು ಇನ್ಫಾಮೇಷನ್ಸುನು ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಗ್ಯಾಸು ನಾನು ಅನ್ಕೊಂಡಿದ್ದೆ ತುಂಬ ಚಿಕ್ಕ ವಿಷಯ ಅಂತ ಅಂದರೆ ಗ್ಯಾಸ್ ಬ್ಲ್ಯಾಸ್ಟಾದರೆ ಮೂರು ಮನೇನು ಬ್ಲ್ಯಾಸ್ಟ್ ಆದ್ಹಾಗೆ ಅಂತ ಟಿ ವಿ ನೈನಲ್ಲೆಲ್ಲ ಬರ್ತಾಯಿತ್ತು ಆದರೆ ನಾನು ಕಣ್ಣಾರೆ ನೋಡಿದೀನಿ ಗ್ಯಾಸ್ ಬ್ಲ್ಯಾಸ್ಟಾಗಿ ಹೊಗೆ ಎಲ್ಲ ಬಂದು ತುಂಬ ಬೆಂಕಿಯೆಲ್ಲ ಹರಡ್ಕೊಂಬಿಡತ್ತೆ ಗ್ಯಾಸು ಯಾರನ್ನು ಪಾಪ ಅಂತೆಲ್ಲ ಏನು ನೋಡಲ್ಲ ಫ್ರೆಂಡ್ಸ್ ಗ್ಯಾಸು ಅದೇನು ಮಾಡೋದಿಕ್ಕಾಗದಿಲ್ಲ ಫ್ರೆಂಡ್ಸ್ ಗ್ಯಾಸನ್ನು ನಾವು ಅವಾಯ್ಡ್ ಮಾಡ್ದಷ್ಟು ನಮಗೆ ಒಳ್ಳೆದು ಯಾಕಂದರೆ ನಾವೂ ಒಲೆ ಯೂಸ್ ಮಾಡ್ತೀವಿ ಗೊತ್ತ ಫ್ರೆಂಡ್ಸ್ ಆ ಒಲೆಯಿಂದ ನಾವು ಬೇಯಿಸಿ ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆದಾಗಿರುತ್ತೆ ಮತ್ತು ನಾವು ಗ್ಯಾಸು ಅವಾಯ್ಡ್ ಮಾಡದಿರೋ ಥರ ಇರುತ್ತೆ ಆದರೆ ಗ್ಯಾಸನ್ನು ಯೂಸ್ ಮಾಡಿದ್ರೆ ಗ್ಯಾಸಿಂದ ನಮಗೆ ಒಳ್ಳೆ ಫುಡ್ ಪ್ರಿಪೇರ್ ಆಗುತ್ತೆ ಆದ್ರೆ ಗ್ಯಾಸಲ್ಲಿ ಸ್ವಲ್ಪ ಎಡ್ವಟ್ಟಾದ್ರು ತುಂಬ ತೊಂದರೆ ಆಗಿಬಿಡತ್ತೆ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ದೊಡ್ಡವರು ಮಕ್ಳನ್ನು ಮನೆಗೇ ಬಿಟ್ಬಿಟ್ಟು ಹೋಗಿರ್ತಾರೆ ಕೆಲಸಕ್ಕೆ ಅವ್ರು ಬರೋ ಅಷ್ಟ್ರಲ್ಲಿ ಬ್ಲ್ಯಾಸ್ಟಾದರೆ ಅದಕ್ಕಾಗಿ ದಯವಿಟ್ಟು ಗ್ಯಾಸ್ನ ನೆಗೆಟಿವ್ ಅಂತ ನಾನು ಥಾಟ್ ಮಾಡಿಕೊಂಡಿದ್ದಿನಿ ನೀವು ಹಾಗೆ ಮಾಡಿಕೊಳ್ಳೊದಿದ್ರೆ ಮಾಡ್ಕೊಳಿ